ನಾನು ಪ್ರಯಾಣ ಬೆಳೆಸಲು ನಾವು ನಾನು ಸ್ನೇಹಿತರೊಂದಿಗೆ ಆಯ್ಕೆ ಮಾಡ್ಕೊ ಇಷ್ಟ ಇಷ್ಟ ಪಡುತ್ತೇನೆ ಏಕೆಂದರೆ ಸ್ನೇಹಿತರ ಜೊತೆಗೆ ನಾವು ಪ್ರಯಾಣವನ್ನು ಬೆಳೆಸಿದಾಗ ಅಲ್ಲಿ ತನ್ನದೇ ಆದಂಥ ತುಂಟಾಟ ಕಾಮಿಡಿ ಸಂತೋಷ ಈ ರೀತಿ ಮನುಷ್ಯ ತ ಆ ವ್ಯಕ್ತಿ ತನ್ನ ತನ್ನ ತನ್ನಾತನವನ್ನು ಮರೆತು ಎಲ್ಲರಲ್ಲಿ ಒಂದಾಗಿ ನಗುವಿನಿಂದ ಆ ದಾರಿಯನ್ನು ಕಳೆಯುತ್ತ ಸಾಗ್ತಾ ಅನೇಕ ಖುಷಿಯನ್ನ ಮೆಲುಕು ಹಾಕುತ್ತ ಹಾಗು ನೆನಪುಗಳನ್ನು ಮಾಡಿಕೊಳ್ಳುತ್ತ ಹಳೆಯ ನೆನಪು ಹಾಗು ಪ್ರತೀ ಕ್ಷಣವನ್ನು ಸಂತೋಷವಾಗೆ ಇಟ್ಟುಕೊಂಡು ಪಯಣ ಮಾಡ್ತಾ ಒಬ್ಬ ವ್ಯಕ್ತಿಗೆ ಆಗುವ ಅನುಭವ ಆನಂದ ಸೋ ಸ್ವರ್ಗವೇ ನಮ್ಮ ಸ್ವರ್ಗದಲ್ಲಿ ಇದ್ದಿವೇನೋ ಅನ ಒಂದು ಭಾವ್ನೆಯನ್ನು ಮೂಡುತ್ತೆ ಆದ ಕಾರಣ ಸ್ನೇಹಿತರೊಂದಿಗೆ ನಾವು ಪ್ರಯಾಣ ಬೆಳೆಸಿದಾಗ ಅವರ ಜೊತೆ ಒಡನಾಟ ಆಗಿರ್ಬೋದು ಅವ್ರು ಕೊಡುವ ಕಾಮ ಅವ್ರು ಮಾಡುವ ಕಾಮಿಡಿಯಾಗಿರ್ಬೋದು ಈ ರೀತಿ ಸ್ನೇಹಿತರು ಒಬ್ಬ ಒಂದು ಔಷಧಿ ಇದ್ದಂತೆ ನನ್ನ ಪ್ರಕಾರ ಹೇಳೋದು ಸ್ನೇಹಿತರು ನಿನ್ನ ಮುಕ್ತವಾಗಿ ಏನೇ ಸಮಸ್ಯೆಗಳಿದ್ದರು ಏನೇ ಚಿಂತೆಗಳಿದ್ದರು ಅವರ ಅವರ ಜೊತೆ ನೋವು ನೋವುಗಳಿಗೆ ಅವರೊಂದಿಗೆ ಮಾತಾಡಿದಾಗ ಪಯಣ ಬೆಳೆಸ್ದಾಗ ಅವೆಲ್ಲವು ಒಂದು ಕ್ಷಣದಲ್ಲೇ ಮಾಯವಾಗ್ಬಿಡುತ್ತೆ ಆದ ಕಾರಣ ಸ್ನೇಹಿತರೊಂದಿಗೆ ಪ್ರಯಾಣ ಬೆಳೆಸ್ದಾಗ ಅದು ಪ್ರತಿಯೊಬ್ಬ ಜೆ ವ್ಯಕ್ತಿ ಜೀವನದಲ್ಲು ಮರೆಯಲಾದ ಕ್ಷಣಗಳು ಅಲ್ಲಿ ಸಂತೋಷವೇ ಏ ಅಲ್ಲಿ ತುಂಬ ಸಂತೋಷವೇ ಪ್ರತಿಯೊಬ್ಬರಲ್ಲಿ ಆವರಿಸ ಬ್ಯಾ ವಾತಾವರಣ ಆವರಿಸ್ಕೊಂಡಿರುತ್ತೆ ಮತ್ತು ಪಯಣವು ಕೂಡ ನಾವು ಏ ಎಷ್ಟೇ ದಿನ ನಾವು ಪಯಣ ಬೆಳ್ಸಿದ್ರೆ ಅದು ಇವವು ಅದು ಒಂದೇ ದಿನ ಅದು ಭಾಳಾ ಕಮ್ಮಿ ಕಡಿಮೆ ಅವಧಿಯಲ್ಲಿ ನಾವು ಪ್ರಯಾಣ ಬೆಳೆಸಿದ್ದಿವೇನೋ ಎನ್ನುವ ಭಾವನೆಯನ್ನು ಪ್ರತೀಯೊಬ್ಬರಲ್ಲಿ ಕಾಡುತ್ತೆ ಯಾಕಂದರೆ ನಾವು ಹೋಗ್ ಬಂದಿರೋದು ಪಯಣ ಏನೋ ನಿನ್ನೇ ಹೋಗಿದ್ವೀ ಈ ಎರಡು ದಿನ ಮೂರುದಿನ ಇಷ್ಟು ಜಲ್ದಿ ಅಗೋಯ್ತ ಅನ್ನೋ ಒಂದು ಪ್ರಶ್ನೆಯೇ ನಮ್ಮಲ್ಲಿ ಉದ್ಭವ್ಸುತ್ತೆ ಏಕಂದರೆ ಪ ಪ್ರಾ ಗೆಳೆಯರ ಜೊತೆ ನಾವು ಪ್ರತಿಕ್ಷಣವನ್ನು ಆನಂದ ಖುಷಿಯಿಂದ ಅವ್ರ ಜೊತೆ ಕಳೆದಿರುತ್ತೇವೆ ಹಾಗು ಅಲ್ಲಿ ಬರುವಂಥ ಸನ್ನಿವೇಶನಾಗ ಸಂದರ್ಭಗಳನ್ನು ಅವರ ಜೊತೆ ನಾವು ಮನಬಿಚ್ಚಿ ಮಾತನಾಡುತ್ತಾ ನಮ್ಮ ನಮ್ಮಲ್ಲಿ ಕುಟುಂಬದಲಿ ಏನೇ ಸಮಸ್ಯೆಗಳು ಹಲವಾರು ಚಿಂತೆ ನೋವುಗಳಿದ್ದರು ಏನೇ ದೈಹಿಕ ನ್ಯೂನ್ಯ ಆಗಿರ್ಬೋದು ಅಥ್ವ ಮಾನಸಿಕ ನ್ಯೂನತೆಗಳಿದ್ದರು ಅವೆಲ್ಲವು ಅವೆಲ್ಲವೂ ಕ್ಷಣಾರ್ಧದಲ್ಲೇ ಮಾಯವಾಗುತ್ತೆ ಯಾಕಂದ್ರೆ ಆ ಒಂದು ಚಮತ್ಕಾರ ಪ್ರತಿಯೊಬ್ಬ ಗೆಳೆಯನಲ್ಲಿದೆ ಪ್ರತಿಯೊಬ್ಬ ಗೆಳೆಯರು ತನ್ನ ಕುಟುಂಬದ ಸಮಸ್ಯೆಗಳಿಗೆ ಏನೇ ಇದ್ದರು ಅವುಗಳನ್ನೆಲ್ಲ ಮರೆತು ಪ್ರತಿಯೊಬ್ಬರಲ್ಲಿ ನಾವೆಲ್ಲ ಅಲ್ಲಿ ಒಂದೇ ಎನ್ನುವ ಭಾವನೆಯನ್ನು ಮೂಡುತ್ತದೆ ಯಾಕಂದರೆ ಅಲ್ಲಿ ನಾವೆಲ್ಲ ಒಂದೇ ವಯಸ್ಕರಾರ ವಯಸ್ಕರರ ಆದ ಆದ್ದರಿಂದ ಅದು ಯಾಕಂದರೆ ಅದು ಒಂದೇ ವಯಸ್ಕರರಲ್ಲಿ ಒಂದೇ ರೀತಿಯ ಆಲೋಚನೆಗಳ ಸಾಮರ್ಥ್ಯ ಆಗಿರ್ಬೋದು ಅಥ್ವ ಆ ಒಂದು ಭಾವನೆಗಳು ಎಲ್ಲರಲ್ಲಿ ಇರುತ್ತೆ ಯಾಕಂದರೆ ಸ್ನೇಹಗೆ ಇಂಥ ಮಿಗಿಲಾದ ಯಾವ್ದು ಇಲ್ಲ ಯಾಕಂದರೆ ಸ್ನೇಹಿತರು ಜೊತೆ ಪಯಾಣ ಬೆಳೆಸಿದೆ ಬೆಳೆಸಿದೆ ಯಾಕಂದರೆ ನಾವು ಏನೇ ಸಮಸ್ಯೆ ಇದೆ ಕುಟುಂಬದ ಸದಸ್ಯರು ಅಥವಾ ಆ ಸಂಬಂಧಿಕ್ರ ಜೊತೆ ನಾವು ಚರ್ಚೆ ಮಾಡೋಕೆ ಅಲ್ಲಿ ಫ್ರೆಂಡ್ಸ್ಗಳು ಯ ಗೆಳೆಯರುಗಳ ಗೆಳೆಯರಿರ್ತಾರೆ ಯಾಕಂದರೆ ಅವ್ರು ಅದರಲ್ಲಿ ಆ ಪಯಣವನ್ನು ಬೆಳೆಸಿದಾಗ ಅದು ಒಂದು ಅದ್ಬುತ ಅವ ಅಭಿ ಕರ್ಣ ಸಾ ಸಂದರ್ಭ ಅಂತ ನಾನು ಹೇಳಬೌದು ಮತ್ತು ಇನ್ನು ಪ್ರಯಾಣವು ಈ ಒಬ್ಬ ಮನೆ ಮನುಷ್ಯನ ಮಾನಸಿಕ ಅಸ್ವಸ್ಥತೆಯನ್ನು ನಿವಾರಿಸಿ ಏನೋ ಒಂದು ಕ್ಷಣವನ್ನು ಅವನು ಆರೋಗ್ಯದಲ್ಲಿ ಚೇತರಿಕೆಯನ್ನು ತರುತ್ತೆ ಎಷ್ಟೋ ನೀವು ನೋಡಿದ್ದೀರ ಪ್ರಯಾಣವು ಒಂದು ಆ ಮಾನಸಿಕ ರೋಗಿಯನ್ನು ಮತ್ತು ಪುನಹ ತನ್ನ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸೊ ಒಂದು ಶಕ್ತಿ ಸಾಮರ್ಥ್ಯ ಇವೂ ಪ್ರಯಾಣಕ್ಕಿದೆ ಪ್ರಯಾಣ ಬೆಳಸೋದಾರೆ ನಾವು ಅನೇಕ ತೀರ್ಥ ಕ್ಷೇತ್ರಗಳಾಗಿರ್ಬೋದು ಅಥ್ವಾ ಪ್ರವಾಸ ತಾಣಗಳಾಗಿರ್ಬೋದು ಅಥ್ವ ಈ ರೀತಿಯನ್ನು ಬೆಳೆಸಿದಾಗ ಮಾತ್ರ ಅಲ್ಲಿ ದೈವಿಕ ಅಂಶ ಆಗಿರ್ಬೋದು ನಾನಾ ರೀತಿಯ ಒಂದು ಅಂಶಗಳು ನಮ್ಮವು ನಮ್ಮ ನಮ್ಮೊಳಗೆ ಅವೆಲ್ಲ ನೆಗೆಟಿವ್ ಶಕ್ತಿಗಳೆಲ್ಲ ಹೊರ ಹೊರ ಹೋಗಿ ನಮ್ಮಲ್ಲಿ ಪಾಸ್ಟಿವ್ ಚೈತನ್ಯ ಶಕ್ತಿಯು ಇಮ್ಮಡಿಯಾಗುತ್ತೆ ಈ ರೀತಿ ಮನುಷ್ಯನವನ್ನು ಪ್ರಯಾಣವು ಸ್ನೇಹಿತರ ಜೊತೆಗೆ ನಾವು ಸಾಗಿದಾಗ ಅದೊಂದು ಪ್ರಯಾಣ ಒಂದು ಯಶಸ್ವಿಯ ಯಾಗಲು ಕಾರಣತೆಗೆ ಅನೇಕ ನಾವು ಪ್ರಯಾಣವನ್ನು ನೋಡಬಹುದು ಕಾಲೇಜುಗಳಾ ದಿನ ಮಾನಗಳಿಗೆ ನಾವು ಸ್ನೇಹಿತರಿನ ಪ್ರಯಾಣ ಕೈಗೊಂಡಾಗ ಅಲ್ಲಿಗೆ ಮರೆಯಲಾದಂಥ ಕ್ಷಣಗಳಾಗಿ ಸಂದರ್ಭಗಳಾಗಿರ್ಬೋದು ಅಲ್ಲಿ ನಡೆಯುವ ಸಂದರ್ಭಗಳನ್ ನೋಡಿದಾಗ ಇನ್ನು ನಾವು ಎಷ್ಟೇ ವಯಸ್ಸಾದ್ರು ಅಲ್ಲಿ ನಡೆದಂಥ ಘಟನೆಗಳ ಆ ತುಂಟಾಟವನ್ನು ನಾವು ಮೇಲುಕಾಕಿ ನಾವೆಲ್ಲ ಆ ಒಂದು ಸಂದರ್ಭದಲ್ ನಾವು ಹೋಗಿದ್ವಿ ಈ ರೀತಿ ಯಾಕಂದರೆ ಪ ಪ್ರಯಾಣ ನಾವು ಪಯಣ ಬೆಳೆಸಿದನ್ನದು ಪ್ರತಿಯೊಬ್ಬ ಗೆಳೆಯನ ಜೊತೆ ನಾವು ಬೆಳೆಸಿದಾಗ ಅದೊಂದು ಅವ ಅವೀಕರಣ ಸಮಯ ಅಂತ ಹೇಳ್ಬೋದು ಅದು ಮರೆಯಲಾರದ ಕ್ಷಣಗಳು ಹಾಗು ಒಬ್ಬ ಮನುಷ್ಯನನ್ನು ಅದು ಪ್ರತೀ ದಿನ ಪ್ರತಿಕ್ಷಣ ಕಾಡುತ್ತೆ ಆ ದಿನಮಾನಗಳ ಒಂದು ಯಾತ್ರೆ ಆಗಿರ್ಬೋದು ಆ ಪಯಣ ಆಗಿರೋದು ಇಂದು ನಾನು ಹೇಳಲು ಇಷ್ಟ ಪಡ್ತೇನೆ ಪ್ರಯಾಣವು ವ್ಯಕ್ತಿಯ ಮಾನಸಿಕ ಅಸ್ತವ್ಯವನ್ನು ನಿವಾರಿಸಿ ಆರೋಗ್ಯದಲ್ಲಿ ಚೇತರ ಒಂದು ಶಕ್ತಿಯಿಂದ ನಾನು ಭಾವಿಸ್ತಾ ಇದ್ದೇನೆ